ನಾವು ಕಚೇರಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಸಂಸ್ಥೆಯ ಕೆಲಸದ ಒತ್ತಡ ತುಂಬಾ ಇರುತ್ತೆ ಅಂತ ಹೇಳ್ಬೋದು ಮತ್ತು ಸಮಯ ತುಂಬಾ ಕಡಿಮೆ ಇರುತ್ತೆ ಅಂತ ಕೂಡ ಹೇಳ್ಬೋದು ಹಾಗೆ ಲಿಂಗ ಮತ್ತು ಹಾಗೆ ಜಾತಿ ತಾರತಮ್ಯ ಮೇಲು ಕೀಳು ಇವೆಲ್ಲವನ್ನು ಕೂಡ ನಾವು ಎದುರಿಸಬೇಕಾಗುತ್ತದೆ ಮತ್ತೆ ಕೆಲಸದಲ್ಲಿ ತಾರತಮ್ಯ ಕೆಲಸದಲ್ಲಿ ತಾರತಮ್ಯ ಕೂಡ ಮಾಡೋದನ್ನು ಕೂಡ ನಾವು ನೋಡ್ಬೇಕು ಎದುರಿಸಬೇಕಾಗುತ್ತೆ ಕೂಡ ಇದಲ್ದೆ ಮೋಸ ವಂಚನೆ ಕಳ್ಳತನ ಸುಳ್ಳು ಇವೆಲ್ಲವನ್ನು ಇನ್ನೂ ಮುಂತಾದ ಸಿಚುವೇಷನ್ ಕೂಡ ನಾವು ಎದುರಿಸಬೇಕಾಗುತ್ತೆ ಮತ್ತೆ ಅಪನಂಬಿಕೆ ಇನ್ನೂ ಮುಂತಾದ ವಿಷಯಗಳು ಕೂಡ ನಾವು ಎದುರಿಸಬೇಕಾಗುತ್ತೆ ಮತ್ತು ಗುಂಪು ಘರ್ಷಣೆ ಕೂಡ ನಾವು ತುಂಬಾ ಎದುರಿಸಬೇಕಾಗುತ್ತೆ ಗುಂಪು ಘರ್ಷಣೆ ಮತ್ತು ಸಹೋದ್ಯೋಗಿಗಳ ಮಧ್ಯೆ ಕಿತ್ತಾಡುವುದು ಬೇರೆಯವರನ್ನು ಹೀಯಾಳಿಸೋದು ಆಡಿಕೊಳ್ಳುದು ಮತ್ತು ತಪ್ಪು ಎಸಗಿ ಒಂದು ತಪ್ಪು ಮಾಡಿರ್ತೀವಪ್ಪ ಈ ತಪ್ಪು ನನ್ನದಲ್ಲ ಅಂತ ನಾವು ಒಪ್ಕೋಳ್ದೇ ವಾದ ವಿವಾದಗಳು ಮತ್ತೆ ಸೃಷ್ಟಿಯಾಗೋ ಸಂಭವ ಇರುತ್ತೆ ಮತ್ತು ಒಬ್ಬ ಒಬ್ಬರ ಮತ್ತು ಮತ್ತೊಬ್ಬರ ನಡುವೆ ಸಲುಗೆ ಪ್ರೀತಿ ಕೂಡ ಆಗ್ಬೋದು ಸಲುಗೆ ಪ್ರೀತಿ ಕೂಡ ಆಗ್ಬೋದು ಸಮಯದಲ್ಲಿ ಈಗ ಭಾಷ್ಯ ಸಮೂಹದಿಂದ ಏಕವಚನದಲ್ಲಿ ಮಾತಾಡೋದು ಸೃಷ್ಟಿ ಕೂಡ ಸೃಷಿಯಾಗ್ಬೋದು ಮತ್ತೆ ನಮ್ಮ ನಡೆ ನುಡಿ ಇವೆಲ್ಲ ಕೂಡ ಬೇರೆಯವರಿಗೆ ಸಮಸ್ಯೆಗೆ ಸಿಲುಕುವಂತಹ ಪ್ರಸಂಗಗಳು ಎದರಾಗುತ್ತವೆ ಮತ್ತೆ ಈಗ ಮ್ಯಾನೇಜರ್ ನಡುವೆ ನಮ್ಮ ನಡುವೆ ಮತ್ತು ಜಗಳ ಆಗ್ಬೋದು ಈಗ ಸಂಬಳ ಆಗ್ದೇ ಇರೋದು ಮತ್ತೆ ಸರಿಯಾದ ಸಮಯಕ್ಕೆ ಸಂಬಳ ಆಗ್ದೇ ಇರ್ಬೋದು ಇವೆಲ್ಲ ಮನಸ್ತಾಪಗಳು ನಾವು ಎದುರಿಸ್ಬೇಕಾಗುತ್ತೆ ನೆ ನೆಕ್ಸ್ಟು ಇದಲ್ಲದೆ ಇನ್ನು ಮತ್ತೆ ನಾವು ಹೇಗ್ ನಡ್ಕೊಂಡ್ರೆ ಸಹೋದ್ಯೋಗಿಗಳು ನಮ್ಮ ನಮ್ಮ ಮುಂದೆ ಚೆನ್ನಾಗಿರ್ತಾರೆ ಅನ್ನೋದು ಕೂಡ ನಾವು ತುಂಬಾ ಹಿಂಪಾರ್ಟೆಂಟಾಗಿರುತ್ತೆ ನಮ್ಮ ನಡೆ ನುಡಿ ಕೂಡ ಅಲ್ಲಿ ತುಂಬಾ ಹಿಂಪಾರ್ಟೆಂಟಾಗಿರುತ್ತೆ